ಹಲೊ ಹೋಟೆಲ್ ಸುಜಾತ ಸರ್ ನಾವು ಐದು ಪ್ಲೇಟ್ ಮಸಾಲ ದೋಸೆಯನ್ನು ಆರ್ಡ್ರು ಮಾಡಿದ್ವಿ ಆದರೆ ಐದು ಪ್ಲೇಟ್ ಮಸಾಲ ದೋಸೆಯನ್ನು ತಾವು ಕಳಿಸಿದ್ರಿ ಆದರೆ ಅದರ ಕೆ ಖಾಲಿ ಮಸಾಲ ದೋಸೆಗೆ ಬಾಜಿಯನ್ನು ಮಾತ್ರ ಹಾಕಿದ್ದೀರಿ ಆಲೂಗಡ್ಡೆ ಪಲ್ಯವನ್ನು ಬದಲಾಗಿ ಚಟ್ನಿ ಮತ್ತು ಸಾಂಬಾರನ್ನು ನೀಡಿಲ್ಲ ಸರ್ ಐದು ಪ್ಲೇಟಿಗು ಸಹ ನೀಡಿಲ್ಲ ದಯವಿಟ್ಟು ನಾವೀಗ ಈ ಈ ಪಾರ್ಸಲನ್ನು ನಿಮ್ಮ ಹೋಟೆಲ್ಗೆ ಮರಳಿ ಕಳಿಸ್ತೇವೆ ದಯವಿಟ್ಟು ಅದಕ್ಕೆ ಬೇಕಾದ ಖಾದ್ಯವನ್ನು ತಯಾರಿಸಿ ನಮಗೆ ನೀಡಬೇಕಾಗಿ ಕೇಳ್ಕೊಳ್ತಿದ್ದೇನೆ